ಹಾಂ ಹೌದು ಯಾರು ಮಾತಾಡ್ತಾ ಇರೋದು ಶುಗರ್ ಪೇಶೆಂಟ್ ಓ ಜೆ ಪಿ ನಗರ ಜೆ ಪಿ ನಗರದಿಂದ ಹೋದ ಹೋದವಾರ ಬಂದಿದ್ರಲ್ಲ ಹಾಂ ಹಾಂ ಹೇಳಿ ಹೇಳಿ ಭಾಗ್ಯಾ ಅವರೆ ಏನು ಸಮಾಚಾರ ಏನು ಏನು ತೊಂ ಹ್ಞೂಂ ಹೌದಾ ಅಲ್ಲಲ್ಲ ಇವಾಗ ನನಗೆ ತುಂಬ ಜನ ಪೇಶೆಂಟ್ಗಳು ಬರ್ತಿರ್ತಾರೆ ಅಷ್ಟು ಸುಲಭವಾಗಿ ಹೇಳೋಕಾಗೋಲ್ಲ ನಿಮಗೆ ಯಾವಾಗಿಂದ ನೀವು ಬಿ ಪಿ ಮಾತ್ರೆ ತೊಗೊಳ್ತಿದ್ದೀರಾ ಯಾರು ನಿಲ್ಸೋಕ್ಕೆ ಹೇಳಿದ್ರು ನಿಮಗೆ ಹ್ಞೂಂ ಹ್ಞೂಂ ಹ್ಞೂಂ ಹ್ಞೂಂ ಹ್ಞೂಂ ಏಷ್ಟಿದೆಮ್ಮ ಇವತ್ತು ಇವತ್ತೆಲ್ಲಿ ಚೆಕ್ ಮಾಡ್ಸಿದ್ರಿ ಎಷ್ಟಿದೆ ನಿಮ್ದು ಬಿ ಪಿ ಎಷ್ಟಿದೆ ಓಕೆ ಈಗ ನೀವೇನು ಮಾತ್ರೆಗಳನ್ನ ತೊಗೊಳ್ತಾ ಇಲ್ಲ ಹ್ಞೂಂ ಆರ್ ಬಿ ಎಸ್ ಅಂದ್ರೆ ಶುಗರ್ ಏಷ್ಟು ಚೆಕ್ ಮಾಡ್ಸಿದ್ರಾ ನೀವು ಎಷ್ಟು ಬಂತು ಹ್ಞೂಂ ನೋಡಿಯಮ್ಮ ಒಂದು ಏನು ಅಂಥೇಳಿದ್ರೆ ಇದು ಒಂದು ಬಿ ಪಿ ಶುಗರು ಒಂದು ಸಲ ಮಾತ್ರೆ ಶುರು ಮಾಡಾದ್ಮೇಲೆ ನೀವು ಒಂದು ಸಾಯೋವರೆಗೂ ಆ ಮಾತ್ರೆನ್ನ ನೀವು ತೊಗೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನೀವು ಈ ಕೆಲವರಲ್ಲಿ ಈಗ ನಮಗೆ ತುಂಬ ಒಂದು ರೋಗಿಗಳು ಬರ್ತಾರೆ ಅವ್ರು ಹೇಳೋದೇನೆಂದ್ರೆ ಅಯ್ಯೋ ಮೇಡಮ್ ದಿನ ಮಾತ್ರೆ ತೊಗೊಬಿಟ್ರೆ ಕಿಡ್ನಿ ಹಾಳಾಗುತ್ತೆ ಲಿವರ್ ಹಾಳಾಗುತ್ತೆ ಅಂತ ಖಂಡಿತವಾಗ್ಲು ಅದರಿಂದ ಕಿಡ್ನಿ ಲಿವರು ಹಾಳಾಗೊಲ್ಲ ಏನು ಅಂದರೆ ಡಾಕ್ಟ್ರನ್ನು ನೀವು ಭೇಟಿ ಮಾಡ್ದೆಯೇ ಅವರಿಗೇನೂ ನಿಮ್ಮ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ದೆಯೇ ನೀವೇ ನೇರವಾಗಿ ನೋವಿನ ಗುಳಿಗೆ ತೊಗೊಳ್ತೀರಲ್ಲ ಅದರಿಂದ ತೊಂದರೆ ಆಗುವಂಥದ್ದು ಆಯ್ತಾ ನೀವು ಈ ಒಂದು ಬಿ ಪಿ ಶುಗರಿಗೆ ನೀವು ಯಾವುದೇ ಕಾರಣಕ್ಕೂ ಮಾತ್ರೆನ ನಿಲ್ಲಿಸ್ಧಾಗೆ ನೀವು ಮಾತ್ರೆನ್ನ ತೊಗೋಬೇಕು ಮತ್ತೆ ಮಾತ್ರೆ ತೊಗೊಳೋದ್ರ ಜೊತೆಗೆ ನೀವು ನಿಮ್ಮ ಜೀವನ ಶೈಲಿಯೂ ಸಹ ಒಂದು ಬದಲಾವಣೆ ಮಾಡಿಕೊಳ್ಬೇಕು ಏನು ಪ್ರತಿ ದಿನ ವಾಕ್ ಮಾಡುವಂಥದ್ದು ಅಂದರೆ ನೀವು ಬೆಳಿಗ್ಗೆ ಒಂದು ಒಂದು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗಾದ್ರೂ ನೀವು ಪ್ರತಿ ದಿನ ಒಂದು ದೇಹಕ್ಕೆ ನೀವು ಒಂಥರ ಇದು ಕೊಡಬೇಕು ಈಗೆಲ್ಲ ನಾವು ಆರಾಮಾಗಿ ಇದ್ಬಿಟ್ಟಿರೋದ್ರಿಂದಲೇ ದೇಹಕ್ಕೇನೂ ಶ್ರಮ ಕೊಡ್ತಾಯಿಲ್ಲ ಹೆಚ್ಚು ಹೆಚ್ಚು ಕಾಯಿಲೆಗಳು ಓಕೆ ಥ್ಯಾಂಕ್ ಯೂ